ನಮ್ಮ ಪ್ರದೇಶದಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತರು ಎಂದು ಮೂರು ಧರ್ಮಗಳಿವೆ ಅದರಲ್ಲಿ ನಮ್ಮ ಧರ್ಮ ನಮ್ಮ ಪ್ರದೇಶದ ಪೂರ್ವಕ್ಕೆ ಇದೆ ಅಲ್ಲಿ ಅನೇಕ ದೇವಸ್ಥಾನಗಳನ್ನು ನಿರ್ಮಿಸಲಾಗಿದೆ ಅದಕ್ಕೆ ಅದು ಹಿಂದೂ ಧರ್ಮದ ಸಮುದಾಯ ನೆಲೆ ಎಂದು ಕರೆಯಬಹುದು